ಹೂವು ಹಣ್ಣು ಅಥವಾ ತರಕಾರಿ ಅಂತಂದರೆ ನನಗೆ ಹೂವು ಹಣ್ಣು ತರಕಾರಿ ಎಲ್ಲ ರೀತಿ ಗಿಡಗಳನ್ನು ಬೆಳ್ಸೋದಂದ್ರೆ ತುಂಬ ಇಷ್ಟ ಅದ್ರಲ್ಲೂ ಮನೆ ಮುಂದೆ ಹಾಕೋದು ಅಂದರೆ ಮನೆ ಮುಂದೆ ತುಂಬ ಜಾಗ ಇರಬೇಕು ಅವಾಗ ಅದನ್ನು ನಾವು ಗೊ ಹೆಚ್ಚು ಹೆಚ್ಚು ಗಿಡಗಳನ್ನು ಹಾಕಿ ತರಕಾರಿಗಳು ಹೂವಿನ ಗಿಡ ಎಲ್ಲ ಹಾಕಿದ್ರೆ ನೋಡೋವ್ರಿಗೆ ಎಲ್ಲ ರೀತಿ ಹೂವು ಗಿಡಗಳು ಎಲ್ಲ ರೀತಿಯ ತರಕಾರಿಯ ಗಿಡಗಳು ಎಲ್ಲ ರೀತಿಯ ಹಣ್ಣು ಹಣ್ಣಿನ ಮರಗಳು ಹಣ್ಣಿನ ಗಿಡಗಳು ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಇವಾಗ ಹೂವು ಹೂವು ಅಂತ ಬಂದು ದ್ರೆ ನಾವು ಅದನ್ನು ಹೂವಿನ ಗಿಡ ಹಾಕ್ದಾಗ ಅದು ನೋಡೋಕ್ಕೆ ಜನರಿಗೆ ಚೆನ್ನಾಗೂ ಕಾಣಿಸುತ್ತೆ ಅಂದರೆ ಮನೆ ಮನೆ ಜನರಿಗೆ ನೋಡೋಕ್ಕೆ ತುಂಬ ಚೆನ್ನಾಗು ಕಾಣಿಸುತ್ತೆ ಮತ್ತು ನಾವು ಅದನ್ನು ಹೂವು ಇಂದ ಏನೇನು ಮಾಡ್ಬೌದು ಅಂತಂದರೆ ದೇವರಿಗೆ ಅಲಂಕಾರ ದೇವರಿಗೆ ಅಲಂಕಾರ ಮಾಡ್ಬೌದು ಮತ್ತು ಹೆಣ್ಣಿನ ಸೌಂದರ್ಯ ಅಂದರೆ ಹೆಣ್ಣು ಹೂವನ್ನು ತನ್ನ ಜಡೆಗೆ ಡಿಝೈನಾಗಿ ಡಿಝೈನ್ ಮಾಡಿಕೊಂಡು ಮಾಡಿಕೊಂಡಾಗ ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸಲು ಹೂವು ಒಂದು ಕಾರಣವಾಗಿದೆ ನೆಕ್ಷ್ಟು ಇನ್ನೇನಪ್ಪ ಅಂತಂದರೆ ಹೂವು ಎಲ್ಲ ರೀತಿಯ ಅಂದರೆ ಫಂಕ್ಷನ್ನುಗಳು ಹೂವು ಎಷ್ಟು ಬೇಕಾಗುತ್ತೆ ಅಂದರೆ ಪ್ರತಿಯೊಂದು ಅಂದರೆ ಹೂವು ಏನು ಏನೇನಕ್ಕೆ ಬೇಕಾಗುತ್ತೆ ಅಂದರೆ ಕಾರ್ಯಗಳು ಯಾವ್ದಾರು ಫಂಕ್ಷನ್ನು ಮದುವೆ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಹೂವನ್ನು ಬಳಸ್ತೀವಿ ಅಲ್ವ ನಾವು ಈಗ ಈಗ ಮದುವೆ ಮನೆ ಮದುವೆ ಮನೆ ಅಂತಂದಾಗ ಎಷ್ಟು ಜನಕ್ಕೆ ಹೂವು ಬೇಕು ಅಲ್ವ ನೆಕ್ಷ್ಟು ಮದುವೆ ಮನೆ ಮದುವೆ ಹೆಣ್ಣಿನ ಮನೆಯನ್ನು ಅಲಂಕಾರ ಮಾಡೋದಕ್ಕೆ ಅಂತಂದರೆ ಒಬ್ಬೊಬ್ಬರು ದೊಡ್ಡ ದೊಡ್ಡ ಮನೆ ಇರೋವ್ರು ಕಂಬಗಳು ಅವ್ರ ಮನೆಲ್ಲಿರೋವಂಥ ಕಂಬಗಳು ಮತ್ತು ಮೆಟ್ಟಿಲುಗಳು ಎಲ್ಲ ಹೂವಿನ ಅಲಂಕಾರ ಮಾಡಿದಾಗ ಮನೆ ಎಷ್ಟು ಸೂಪರಾಗಿ ಕಾಣಿಸುತ್ತೆ ವಾವ್ ಎಷ್ಟ್ ಸಕತ್ತಾಗಿದೆ ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೌದು ನೆಕ್ಷ್ಟು ದೇವಸ್ಥಾನ ದೇವಸ್ಥಾನಗಳಲ್ಲೂ ಹೂವಿನ ಹಾರವನ್ನು ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೆಕ್ಷ್ಟು ದೇವರಿಗೆ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿದರೆ ಎಷ್ಟು ಸೂಪರಾಗಿ ಸುಂದರವಾದ ವಿಗ್ರಹವಾಗಿ ಕಾಣುತ್ತದೆ ಅಲ್ವಾ ಮತ್ತೆ ದೊಡ್ಡ ದೊಡ್ಡ ಹೊಸಾ ಮನೆಗಳು ಗೃಹಪ್ರವೇಶ ಪ್ರತಿಯೊಂದು ಶುಭಕಾರ್ಯಕ್ಕೂ ಹೂವು ಬೇಕೇ ಬೇಕು ನೆಕ್ಷ್ಟು ಬೇಕಾಗಿರುವಂತಹದ್ದು ತರಕಾರಿ ತರಕಾರಿ ಏನಪ್ಪ ಅಂತಂದರೆ ಈಗ ಮನೇಲಿ ಬೆಳೆಸಿದ್ರೆ ನಾವು ನಾವು ಈಗ ತರಕಾರಿಗಳ್ನ ನ್ಯಾಚುರಲ್ಲಾಗಿ ನ್ಯಾಚುರಲಾಗಿ ಬೆಳೆಸ್ಬೌದು ತರ್ಕಾರಿಯ ತರಕಾರಿಗಳ್ನ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಬೆಳೆಸಿದ್ರೆ ಅಂದರೆ ನಾವು ಯಾವುದೇ ಥರ ಕೆಮಿಕಲ್ಸನ್ನು ಯೂಸ್ ಮಾಡಬಾರ್ದು ಯೂಸ್ ಮಾಡಬಾರ್ದು ನಾವು ನ್ಯಾಚುರಲ್ಲಾಗಿ ಗಿಡಗಳನ್ನು ಹಾಕಿ ಅದಕ್ಕೆ ಏನೇನು ಬೇಕು ನೀರು ಬೇಕಾದಾಗ ಸ್ವಲ್ಪ ಅಂದರೆ ಸ್ವಲ್ಪ ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ ನ್ಯಾಚುರಲ್ ಗೊಬ್ಬರ ಈ ಥರ ಹಾಕಿ ಗಿಡಗಳನ್ನು ಬೆಳೆಸಿದಾಗ ತರಕಾರಿಗಳು ಚೆನ್ನಾಗಿ ಬರುತ್ತೆ ಅವಾಗ ನಾವು ಅಂಗಡಿಗೆ ಅಂದರೆ ಮಾರುಕಟ್ಟೆಗೆ ಹೋಗೊ ಅಗತ್ಯವೇ ಇರೋಲ್ಲ ಮನೆಯಲ್ಲೆ ಇರುತ್ತಲ್ಲ ಇನ್ಯಾಕಪ್ಪ ಆ ತರ್ಕಾರಿಗಳನ್ನು ಆ ತರಕಾರಿಗಳ್ನೆಲ್ಲ ಇಟ್ಕೊಂಡು ಅಡುಗೆ ಮಾಡ್ಬೌದು ಊಟ ಮಾಡ್ಬೌದು ಆಗ ನಮಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಒದಗಿಸುತ್ತೆ ಆಮೇಲೆ ಇನ್ನೇನಪ್ಪ ಅಂತಂದರೆ ಬೇರೆ ಬೇರೆ ಕಡೆಯವ್ರು ತರಕಾರಿಗಳ್ನ ಬೇರೆ ಜನಗಳು ಬೆಳೆದಾಗ ಅವು ಚೆನ್ನಾಗಿ ಬರಲಿ ಅಂತ್ಹೇಳಿ ವಿಷಕಾರಿಯಾದ ಪಾಯ್ಝನ್ಸು ಇವನ್ನೆಲ್ಲ ಹಾಕಿ ಬೆಳೀತಾರೆ ಅದ್ರ ಬದಲು ನಾವೇ ಮನೆ ಮುಂದೆ ಗಿಡಗಳು ಅಂದರೆ ಟೊಮಟೊ ಗಿಡ ಬದನೇಕಾಯಿ ಗಿಡ ನೆಕ್ಷ್ಟು ಬೀನ್ಸು ಕ್ಯಾರೇಟು ಈರುಳ್ಳಿ ಟೊಮ್ ಟೊಮ್ಯಾಟೊ ಮೆಣಸಿನ್ಕಾಯಿ ಈ ಥರದ ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕ್ಬಿಟ್ರೆ ಅದೇ ನಮಗೆ ಸಾಕು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೌದು ಮತ್ತು ತರಕಾರಿಗಳನ್ನು ಮತ್ತೆ ತರಕಾರಿಗಳು ಹೆಚ್ಚು ಹೆಚ್ಚು ಮದುವೆ ಮನೆಗಳಿಗೆ ಬೇಕಾಗುತ್ತೆ ಆವಾಗ ಬೇಕಾದಾಗ ನಾವು ಮಾರ್ಕೆಟಲ್ಲಿ ತಗೋಬೌದು ನೆಕ್ಸ್ಟು ಇನೇನಪ್ಪಾ ಅಂತಂದರೆ ಗಿಡಗಳು ಗಿಡಗಳು ಅಂತಂದರೆ ಎಲ್ಲ ರೀತಿ ಗಿಡಗಳು ಒಳ್ಳೆಯದೆ ಮತ್ತು ಮನೆ ಮುಂದೆ ಹೊಂಗೆಮರ ಬೇವಿನಮರ ಇದೆಲ್ಲ ಇರಬೇಕು ಹೊಂಗೆಮರ ಇದ್ದಷ್ಟು ಹೊಂಗೆಮರ ಬೇವಿನಮರ ಏನು ಮಾಡುತ್ತಪ್ಪಾ ಅಂತಂದರೆ ನಮಗೆ ಈಗ ಮನೆ ಮುಂದೆ ಬರುವಂತಹ ಅಂದರೆ ಹೊಗೆಗಳು ಈಗ ವೈರಸ್ಸುಗಳು ಬರುತ್ತಲ್ಲ ಗೊತ್ತಾ ಆ ಥರ ಮನೆ ಮುಂದುಗಡೆ ವೈರಸ್ಸುಗಳು ಗಾಳಿಯ ರೂಪದಲ್ಲಿ ಬಂದಾಗ ಅದನ್ನು ತಡೆಯುತ್ತೆ ಅದು ಹೊಂಗೆಮರ ಮತ್ತು ಬೇವಿನಮರ ಅದಕ್ಕೆ ನಾವು ಹೊಂಗೆಮರ ಮತ್ತು ಬೇವಿನಮರವನ್ನ ಮನೆ ಮುಂದೆ ಹಾಕಬೇಕು ಅದು ಏನು ಮಾಡುತ್ತೆ ವಿಷಕಾರಿ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಜೀವಿಗಳು ಅದು ನಮ್ಮ ಮೂಗು ಉಸಿರಾಟದ ಒಳಗಡೆ ಹೋದ್ರೆ ನಮಗೆ ಖಾಯಿಲೆ ಬರುತ್ತೆ ಅದನ್ನು ಏನು ಮಾಡ್ತವೆ ಅವು ಅಂತಂದರೆ ತಾ ಮನೆ ಒಳಗಡೆ ಬರೋಕೆ ಬಿಡೋದಿಲ್ಲ ಅದು ಹಾಗೂ ಅವು ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಅದು ಕಹಿ ಅಂಶವನ್ನು ಹೊಂದಿರುತ್ತೆ ಹೊಂಗೆಮರ ಮತ್ತು ಬೇವಿನಮರ ಕಹಿ ಅಂಶವನ್ನು ಹೊಂದಿರುವುದರಿಂದ ಅವು ಹುಳಗಳ್ನ ಸಾಯಿಸ್ತಾವೆ ಆಮೇಲೆ ಇನ್ನೇನಪ್ಪಾ ಅಂತಂದರೆ ಮರಗಳಿಂದ ಗಿಡಗಳಿಂದ ಗಿಡಗಳು ನೆಟ್ಟರೆ ನಾವು ಇನ್ನೂ ಏನು ಉಪಯೋಗಪ್ಪಾ ಅಂತಂದರೆ ಗಿಡಗಳು ಬೆಳೆದು ಮರ ಆಗಿ ಮರ ಆದ್ಮೇಲೆಯೇ ಹಣ್ಣುಗಳು ಕೊಡುತ್ತೆ ನೆಕ್ಸ್ಟು ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಅಂತಂದರೆ ಈಗ ಯಾವ್ಯಾವ ಗಿಡ ನೆಡ್ಬೌದಪ್ಪಾ ಅಂತಂದರೆ ನಾವು ಸೀತಾಫಲ ನೆಡ್ಬೌದು ಸೀಬೆಹಣ್ಣು ಈ ಹಣ್ಣಿನಿಂದ ಎಷ್ಟೋಂದು ಪ್ರೋಟೀನ್ಸ್ ಐತೆ ಸೀತಾಫಲ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸೀಬೆಕಾಯಿ ಅದು ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನೆಲ್ಲಿಕಾಯಿ ಸಿಟ್ಟಿಕ್ ಸಿಟ್ರಿಕ್ ಆಮ್ಲ ಇರುತ್ತದೆ ನೆಕ್ಸ್ಟು ಸೀಬೆಹಣ್ಣು ನೆಕ್ಸ್ಟು ದಾಳಿಂಬೆ ಆ್ಯಪಲ್ ಅಂತೂ ಬೆಳೆಯೋಕ್ಕಾಗಲ್ಲ ಅದು ಬೇರೆ ಬೇರೆಯವರೇ ಬೆಳಿಬೇಕು ನೆಕ್ಸ್ಟು ಮಾವಿನಹಣ್ಣು ಈ ಥರ ಹಣ್ಣುಗಳನ್ನೆಲ್ಲ ಚಿಕ್ಕದಾಗಿ ಚಿಕ್ಕವಾಗಿರೋಗ್ಲೆ ಅದನ್ನು ಬೀಜ ಹಾಕಿ ನೆಟ್ಟರೆ ಅದು ಗಿಡ ಆಗಿ ಮರ ಆಗಿ ಆಮೇಲೆ ಹಣ್ಣನ್ನು ತಿನ್ಬೌದು ಯಾಕಂದರೆ ನಾವೇನು ಅದಕ್ಕೆ ನಾ ಈ ಗೊಬ್ಬರ ಅಂದರೆ ಪಾಯ್ಝನಸ್ ಗೊಬ್ಬರಾನ ಹಾಕಿರೋಲ್ಲ ನ್ಯಾಚುರಲ್ಲಾಗಿ ಬೆಳ್ದಿರ್ತೀವಿ ಆಗ ಅದು ತಿಂದರೆ ಏನು ಆಗೋಲ್ಲ ಅದು ತುಂಬ ಅಂದರೆ ಈಗ ಮಾಮೂಲಿ ಜನ ಬೆಳೆಯೋದಕ್ಕೂ ನಾವು ಸುಮ್ಮನೆ ನೆಟ್ಟಿರೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಅವ್ರು ಏನೇನೋ ಹಾಕಿ ಅಂದರೆ ಹಣ್ಣು ಬೇಗ ಬೇಗ ಜನಗಳು ತಗೊಳ್ಳಿ ಜನ್ರಿಗೆ ಅಟ್ರಾಕ್ಷನ್ ಆಗಲಿ ದಪ್ಪ ದಪ್ಪಗೆ ಕಾಣಿಸಬೇಕು ಅಂತ ಅವರು ಅಂತಂದರೆ ಫಾರಮ್ಮು ಫಾರಮ್ ಹಣ್ಣುಗಳಾಗಿ ಇದು ಮಾಡ್ತಾರೆ ಮಾವಿನಣ್ಣು ಇದನ್ನೆಲ್ಲ ಬೇಗ ಬೇಗ ಕಿತ್ತು ಅದಕ್ಕೆ ಅದು ದಪ್ಪಾಗಲೀ ಚೆನ್ನಾಗಿ ಸ್ವೀಟಾಗಲೀ ಅನ್ಬಿಟ್ಟು ಏನೋ ಅದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಆದರೆ ನಾವು ಆ ಥರ ಎಲ್ಲ ಮಾಡೋದಿಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಸುಮ್ಮನೆ ಗಿಡ ಹಾಕ್ತೀವಿ ಅಷ್ಟೆ ಆವಾಗ ಅದು ಬೆಳೆದು ದೊಡ್ದದಾಗಿ ಮರ ಆದಾಗ ಅದು ತಿಂದರೆ ಅದು ಏನು ಹಾಕಿರೋಲ್ಲ ಸುಮ್ಮನೆ ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ ಹಣ್ಣು ಕೂಡ ತುಂಬ ಸ್ವೀಟಾಗಿರುತ್ತೆ ಎಲ್ಲ ರೀತಿಯ ಹಣ್ಣುಗಳು ತುಂಬ ಸ್ವೀಟಾಗಿರುತ್ತೆ ಆಗ ತಿಂದರೆ ನಮಗೆ ಹೆಚ್ಚು ಶಕ್ತಿ ಉಂಟಾಗುತ್ತೆ ಆಮೇಲೆ ಇನ್ನೇನಪ್ಪಾ ಅಂತಂದರೆ ಮತ್ತೆ ಬೇರೆ ಅಕ್ಕ ಪಕ್ಕದ ಮನೆಗಳಿಗೂ ಹಣ್ಣುಗಳ್ನ ಕೊಡ್ಬೌದು ತಿನ್ನಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇನ್ನೇನಪ್ಪಾ ಅಂತಂದರೆ ಗಿಡಗಳು ಆಮೇಲೆ ಗಿಡಗಳನ್ನು ಡಿಝೈನಾಗಿ ಕಟ್ ಮಾಡಬಹುದು ಇದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೂವು ತರಕಾರಿ ಗಿಡಗಳು ಇವನ್ನೆಲ್ಲ ಮನೇಲಿ ಹಾಕೋದ್ರಿಂದ ಅಂದರೆ ಈಗ ಹೂವು ಬೇಕು ಹೂವು ಮನೇಲೆ ಹಾಕಿರ್ತೀವಿ ಸೋಮವಾರ ಶುಕ್ರವಾರ ದೇವ್ರ ಪೂಜೆ ಆಮೇಲೆ ಕಾರ್ಯಗಳು ಇವುಕ್ಕೆಲ್ಲ ಹೂವು ಬೇಕು ಹೂವು ಮನೇಲೆ ಇರೋದು ಮನೇಲೆ ಇದ್ದರೆ ಎಷ್ಟು ಚೆಂದ ಮನೆ ಹತ್ರ ಅವಾಗ ಇದನ್ನೆಲ್ಲ ನಾವು ಮನೇಲೆ ಬೆಳೆದಷ್ಟು ನಾವೇನು ಮಾಡ್ಬೌದು ಹೆಚ್ಚು ಹೆಚ್ಚು ಬೆಳೆದಾಗ ಇದನ್ನೆಲ್ಲ ನಾವು ಮನೇಗೆ ಎಷ್ಟು ಬೇಕು ಅಷ್ಟನ್ನು ಕಿತ್ಕೊಂಡು ಅಂದರೆ ಹೂವು ಬೇಕು ಇಷ್ಟು ನಮಗೆ ಇವತ್ತಿಗೆ ಹೂವು ಬೇಕು ಎಷ್ಟು ಬೇಕು ಅದನ್ನು ಕಿತ್ಕೊಂಡು ನೆಕ್ಸ್ಟು ತರಕಾರಿಗಳು ಎಷ್ಟು ಬೇಕು ನಮಗೆ ಅಂದ್ಬಿಟ್ಟು ಕಿತ್ಕೊಂಡು ನೆಕ್ಸ್ಟು ಹಣ್ಣುಗಳು ನಮ್ಗೆ ಎಷ್ಟು ಬೇಕೊ ಅಷ್ಟನ್ನು ಕಿತ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಮಾರ್ಕೆಟಾಗೆ ನೋಡಿ ಅದು ಆ ಥರವೂ ಮಾರಾಟ ಮಾಡ್ಬೌದು ನ್ಯಾಚುರಲ್ಲಾಗೆ ಮಾರಾಟ ಮಾಡ್ಬೌದು ನೆಕ್ಸ್ಟು ನಮ್ಗೆ ಬೇಕಾದವ್ರಿಗೆ ಕೊಡ್ಬೌದು ಈ ಥರ ಎಲ್ಲ ಮಾಡ್ಬೌದು ನೆಕ್ಸ್ಟು ಹಣ್ಣು ಹೂವು ಇವೆಲ್ಲ ಬೇಕು ಹಣ್ಣು ಹೂವು ಹಣ್ಣು ತರಕಾರಿ ಮನುಷ್ಯನಿಗೆ ಹಣ್ಣು ಬೇಕೇ ಬೇಕು ಅದು ಹುಷಾರ್ ಹುಷಾರ್ ಇಲ್ಲದೇ ಹೋದಾಗ ಹಣ್ಣುಗಳನ್ನೆ ಅವರು ಜಾಸ್ತಿ ತಿನ್ನಬೇಕು ಹಣ್ಣುಗಳಾದರೆ ಅವರು ಜಾಸ್ತಿ ತಿನ್ಬೌದು ನೆಕ್ಸ್ಟು ತರಕಾರಿ ತರ್ಕಾರಿಯೂ ಎಷ್ಟು ದೇಹಕ್ಕೆ ಒಳ್ಳೆಯದು ತರಕಾರಿಯಿಂದ ಏನೇನೆಲ್ಲ ಮಾಡ್ತಾರೆ ತರಕಾರಿ ಐಟೆಮ್ಸ್ ತರಕಾರಿ ಸಾಂಬಾರು ಅದಕ್ಕೆ ನಾವು ಅದನ್ನೆಲ್ಲ ನ್ಯಾಚುರಲ್ಲಾಗೆ ಬೆಳಿಬೇಕು ಅಂದರೆ ಮನೆ ಮುಂದೆ ನಾವು ಹಾಕೊಬೇಕು ಆಗ ಬೇರೆಯವ್ರು ಹಾ ಇದೇನಪ್ಪ ಇವರು ಈ ಥರ ಎಲ್ಲ ಬೆಳ್ದಿದ್ದಾರೆ ಅಂತ ಅವ್ರೇನು ಮಾಡ್ತಾರೆ ತಾವು ಕೂಡ ಅದನ್ನೆಲ್ಲ ಮನೆಯಲ್ಲಿ ಹಾಕ್ಕೊಂಡು ತಾವು ಬೆಳೆಸಿ ಆ ಥರವೇ ಮಾಡ್ಕೊಬೌದು ಆಗ ನಾವು ಮನೇಲೆ ಬೆಳೆಸ್ತಾ ಹೋದ್ರೆ ಜನಗಳು ಏನು ಮಾಡ್ತಾರೆ ಓ ಯಾರು ತಗೋತ ಇಲ್ಲ ಬಿಡಪ್ಪ ಅನ್ಬಿಟ್ಟು ಅವರು ಕೆಮಿಕಲ್ಸನ್ನ ಯೂಸ್ ಮಾಡೋಲ್ಲ ನಾವೇ ಬೆಳ್ಕೊಂಡ್ ನಾವೇ ತಿನ್ಬೌದಲ್ಲ ಮನೆಗಳಲ್ಲಿ ಹಾಕ್ಕೊಂಡು ಅಲ್ವಾ ಹಂಗಿದ್ರೆ ಚೆನ್ನಾಗಿರುತ್ತೆ ಅವಾಗ ಕೆಮಿಕಲ್ಸ್ ಇರೋಲ್ಲ ಹೌದು ಮತ್ತು ಅವ್ರಿಗೆ ಶಕ್ತಿ ಬರುತ್ತೆ ಮನುಷ್ಯನಿಗೆ ಶಕ್ತಿ ಬರುತ್ತೆ ಆಮೇಲೆ ಹಣ್ಣುಗಳು ಹಣ್ಣುಗಳಿಗೆ ನಾವು ಮನೇಲೆ ಹಣ್ಣು ಈಗ ಹೊರ್ಗಡೆ ಹೋಗಿ ಜ್ಯೂಸ್ ಕುಡಿಯೊ ಬದಲು ನಾವು ಆ ಜ್ಯೂಸು ಈ ಜ್ಯೂಸು ಅಂತೆಲ್ಲ ಕುಡಿತಾ ಇರ್ತೀವಿ ಫ್ರೂಟ್ ಜ್ಯೂಸು ಮೂಸಂಬಿ ಜ್ಯೂಸು ಆ್ಯಪಲ್ ಜ್ಯೂಸು ಪೊಮೋಗ್ರ್ಯಾನೆಟ್ ಜ್ಯೂಸು ಆಮೇಲೆ ಇನ್ಯಾವುದೋ ಬರುತ್ತಲ್ಲಪ್ಪ ಕಿತ್ತಳೆ ಹಣ್ ಜ್ಯೂಸು ಆಮೇಲೆ ಇನ್ನೂ ಬೇರೆ ಬೇರೆ ಥರ ಐಟೆಮ್ಸ್ ಎಲ್ಲ ಐತೆ ಇಲ್ಲೆ ನಮ್ಮ ಕೊಳ್ಳೆಗಾಲದಲ್ಲೆ ಐತೆ ಅದನ್ನೆಲ್ಲ ನಾವು ಕುಡಿಯೋ ಬದಲು ಈಗ ಮನೇಲೆ ಇದ್ದರೆ ಏನು ಮಾಡ್ಬೌದು ನಮ್ಮ ಫ್ರೆಂಡ್ಸು ನಮ್ಮ ಮನೆಗೆ ಯಾರಾದ್ರು ಬಂದಾಗ ಪರವಾಗಿಲ್ವೆ ನೀವು ಎಲ್ಲವೂ ಹಾಕಿದೀರ ಅಂಗ್ಡಿಗೆ ಹೋಗೊಷ್ಟೆ ಇಲ್ಲ ಅಂತಾರೆ ಅವ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಅವ್ರಿಗೂ ಕೊಡ್ಬೌದು ನೋಡಿ ನಾವೇ ಬೆಳ್ದಿದೀವಿ ನ್ಯಾಚುರಲ್ಲಾಗೆ ಅಂತ ಆಮೇಲೆ ಇನ್ನೇನು ಗೊತ್ತಾ ಹಣ್ಣು ಹಣ್ಣುಗಳು ಕಿತ್ಕೊಂಡು ಮನೆಗೆ ಯಾರಾದ್ರು ಬರುತ್ತಾರೆ ನೋಡಿ ನೆಂಟರು ನೆಂಟರು ಫ್ರೆಂಡ್ಸು ಯಾರೋ ಬಂದಾಗ ಅಥ್ವಾ ಪಕ್ಕದ ಮನೆಯವ್ರಿಗೆ ಅಂದಾಗ ನಾವು ಹಣ್ಣುಗಳನ್ನು ಕಿತ್ಕೊಂಡು ಜ್ಯೂಸ್ ಮಾಡಿ ಕೊಡೋವಂಥದ್ದು ಈ ಥರ ಎಲ್ಲ ಮಾಡ್ಬೌದು ಮನೆಯಲ್ಲಿದ್ರೆ ಆಮೇಲೆ ಹೂವುಗಳ್ನು ಅಷ್ಟೇ ಬೇಗ ಹೂವುಗಳ್ನು ಅಷ್ಟೇ ಬೇಕಾದವ್ರಿಗೆ ಕೊಡ್ಬೌದು ಅಂದರೆ ಅವರು ಕೇಳ್ತಾರಲ್ಲ ಅವಾಗ ಕೊಡ್ಬೌದು ತರಕಾರಿಯೂ ನಮಗೆ ಇದಾಯ್ತು ಅಂದರೆ ತರಕಾರಿಯೂ ನಮಗೆ ಯೂಸ್ ಆಯ್ತಂದರೆ ಹೆಚ್ಚು ಹೆಚ್ಚು ತರಕಾರಿ ಬಂದರೆ ಮಾರಾಟ ಮಾಡ್ಬೌದು ಮಾರ್ಕೆಟ್ಟಿಗೆ ಅಷ್ಟೆ ನೆಕ್ಸ್ಟ್ ಹಣ್ಣಲ್ಲಿ ಜ್ಯೂಸ್ ಮಾಡ್ಕೊಂಡ್ ಕುಡಿದರೆ ಎಷ್ಟು ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಕುಡಿದರೆ ಸೂಪರಾಗಿರುತ್ತೆ ನಮಗೆ ಬೇಕಾದಷ್ಟು ಕುಡಿಬೌದು ಆದರೆ ಏನು ಆಗೋಲ್ಲ ಯಾಕಂದರೆ ನ್ಯಾಚುರಲ್ಲಾಗಿ ಬೆಳ್ದಿರ್ತೀವಿ ನಾವು ಮನೆಯವ್ರೆಲ್ಲ ಕೂತ್ಕೊಂಡ್ ಕುಡಿದರೆ ಜ್ಯೂಸನ್ನು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ದೊಡ್ಡ ಆಗುತ್ತೆ ಒಂದು ಬಾಟ್ ಒಂದು ಲೋಟ ಜ್ಯೂಸಿಗೆ ಥರ್ಟಿ ರುಪೀಸು ಅದ್ರ ಬದಲು ನಾವು ಮನೆಯಲ್ಲಿಯೇ ಹಾಕಿರುವಂತಹ ಗಿಡದ ಹಣ್ಣಿನಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದರೆ ಎಷ್ಟು ದುಡ್ಡು ಮಿಚ್ಚಾಯ್ತ ಒಬ್ಬೊಬ್ರಿಗೆ ಮೂವತ್ತು ರೂಪಾಯಿ ಅಂತಂದರೂ ಎಷ್ಟು ದುಡ್ಡು ಮಿಚ್ಚಾಗುತ್ತೆ ಒಂದು ಹತ್ತು ಜನ ಇದ್ದರೆ ಎಷ್ಟು ಮಿಚ್ಚಾಗುತ್ತೆ ದುಡ್ಡು ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ಜ್ಯೂಸುಗಳ್ ಮಾಡ್ಬೌದು ಮತ್ತು ಮಕ್ಕಳಿಗೆ ಫ್ರೂಟ್ಸ್ ಫ್ರೂಟ್ಸ್ ಸಲಾಡ್ ಅಂತ ಮಾಡ್ತೀವಿ ನೋಡಿ ಆ ಥರ ಎಲ್ಲ ಮಾಡ್ಬೌದು ಹಲಸಿನ ಹಣ್ಣಿನಿಂದ ಆಮೇಲೆ ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರೂಟ್ಸ್ ಸಲಾಡ್ ಫ್ರೂಟ್ಸ್ ಸಲಾಡ್ ಮಾಡ್ಬೌದು ಆಮೇಲೆ ಮಕ್ಕಳಿಗೆ ಇದು ತುಂಬ ಎನರ್ಜಿಗಳು ಕೊಡುತ್ತೆ ಹಣ್ಣುಗಳು ಅದ್ರ ಮೇಲೆ ನ್ಯಾಚುರಲ್ಲಾಗಿ ಬೆಳ್ದಿದ್ದೀವಲ್ವಾ ಪೊಮೋಗ್ರಾನೆಟು ಅಂದರೆ ದಾಳಿಂಬೆ ದಾಳಿಂಬೆ ಕಿತ್ತಳೆ ಮೂಸಂಬಿ ಸೀತಾಫಲ ಪರಂಗಿ ಪರಂಗೀಲಿ ನಮಗೆ ಪರಂಗಿ ಹಣ್ಣಿನಲ್ಲಿ ರೋಗನಿರೋಧಕ ಶಕ್ತಿ ಅಂದರೆ ಬಿಳಿರಕ್ತ ಕಣಗಳನ್ನು ಹೆಚ್ಚಿಸುವ ಅಂಶ ಇದೆ ಪರಂಗಿ ಅದರಿಂದ ನಾವು ಅದನ್ನೆಲ್ಲ ಮನೆಲ್ಲಿಯೇ ಬೆಳ್ಕೊಬೇಕು ಆಮೇಲೆ ಮನೆಗೂ ಒಂದು ಸೌಂಡ್ ಅಂದರೆ ಮನೆ ಮುಂದೆ ಯಾವುದಾದ್ರು ಗಿಡ ಇರಲೇಬೇಕು ನನಗಂತೂ ಮನೆ ಮುಂದೆ ಗಿಡಗಳನ್ನು ನೆಡೋದು ಅಂದರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಗಿಡಗಳು ಆಮೇಲೆ ಮನೆಯನ್ನು ನೋಡುಗರ ಮನೆಯನ್ನು ನೋಡುಗರ ಮನಸ್ಸನ್ನು ಸೆಳೆಯುವಂತಹ ಇದನ್ನು ಹೊಂದಿರುತ್ತೆ ಅದು ಏನಪ್ಪ ಗಿಡಗಳು ಆಮೇಲೆ ಅದ್ರಲ್ಲೂ ಗಿಡಗಳನ್ನು ನಮಗೆ ಗೊತ್ತಿಲ್ಲದೇ ಇರೋ ಶೋ ಗಿಡಗಳೆಲ್ಲ ಅದನ್ನೆಲ್ಲ ನೆಡೋದು ಅಂದರೆ ನನಗೆ ಬಹಳ ಇಷ್ಟ ಶೋ ಗಿಡ ಅಂತಂದರೆ ಅದು ಅಂದರೆ ಬೆಳಿತಾ ಇರುತ್ತೆ ನಾವು ಆವಾಗ ಆವಾಗ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಶೋ ಗಿಡಗಳನ್ನು ನೆಕ್ಸ್ಟು ನೆಕ್ಸ್ಟ್ ಇನ್ನೇನು ಮಾಡ್ಬೌದಪ್ಪಾ ಅಂತಂದರೆ ಹಣ್ಣು ಹಣ್ಣು ತರಕಾರಿ ಜಾಸ್ತಿಯಾದರೆ ಹೂವು ಅಂದರೆ ನಮ್ಮ ಫ್ರೆಂಡ್ ನಮ್ಮ ಟೀಚರ್ಸ್ ನಾವು ಹೋಗ್ತಾ ಇರ್ತೀವಲ್ಲ ಟೀಚರ್ಸು ಅವ್ರಿಗೂ ಸಹ ಕೊಡ್ಬೌದು ಹಾಂ ಹಣ್ಣುಗಳನ್ನು ತರ್ಕಾರಿಗಳನ್ನು ಅಲ್ವಾ ನೆಕ್ಸ್ಟು ನಮ್ಮ ಅಜ್ಜಿ ಮನೆ ನಮ್ಮ ತಾತನ ಮನೆ ಇವ್ರಿಗೆಲ್ಲ ಕೊಡ್ಬೌದು ಆಮೇಲೆ ಇನ್ನೇನಪ್ಪಾ ಅಂತಂದರೆ ತರಕಾರಿಗಳಲ್ಲಿ ಎಷ್ಟೋ ಐಟೆಮ್ಸ್ ಮಾಡ್ಬೌದು ಆಮೇಲೆ ನಮ್ಮ ಮನೆ ಫಂಕ್ಷನ್ನು ಫಂಕ್ಷನ್ ಆದಾಗ ನಾವು ಮಾರ್ಕೆಟಿಗೆ ಹೋಗ್ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ನಾವೇ ಹಾಕಿರ್ತೀವಲ್ಲ ಗಿಡ ಎಷ್ಟೋಂದು ಗಿಡಗಳು ಹಾಕಿರ್ತೀವಿ ಅದರಿಂದಲೇ ಬಂದವ್ರಿಗೆ ಅಂದರೆ ಎಷ್ಟು ದುಡ್ಡು ಮಿಚ್ಚಾಗುತ್ತೆ ನಾವು ಮನೇಲೆ ಎಲ್ಲವೂ ಬೆಳ್ಸೋಕ್ ಟ್ರೈ ಮಾಡ್ತೇವೆ ಅಂದರೆ ನಮಗೆ ಜಾಗ ದೊಡ್ದಾಗಿರಬೇಕು ಮನೆ ಮುಂದುಗಡೆ ಜಾಗ ದೊಡ್ದಾಗಿದ್ದಷ್ಟು ತರಕಾರಿಗಳು ಹಣ್ಣುಗಳು ಹಂಪಲುಗಳು ಆಮೇಲೆ ತರಕಾರಿಗಳು ಈ ಥರ ಗಿಡಗಳನ್ನು ನಾವು ಬೆಳೆಸ್ಬೌದು ಆಮೇಲೆ ಇನ್ನೇನಪ್ಪಾ ಅಂತಂದರೆ ನಮಗೆ ಯಾವ್ದಾದ್ರು ಇಲ್ಲ ಫಂಕ್ಷನ್ ಮಾಡಬೇಕು ಅಂತಂದಾಗ ನಾವು ಹಿಂದಿನ ದಿನಾ ಏನು ಮಾಡ್ತೀವಿ ಫಂಕ್ಷನ್ನಿಗೆ ಏನೇನು ಬೇಕು ಈಗ ಫಂಕ್ಷನ್ನು ಅಂತಂದರೆ ಇವಾಗ ಹೊಸ ಮನೆ ಈಗ ಹೊಸ ಮನೆ ಫಂಕ್ಷನ್ನು ಅಂತಿದ್ದರೆ ನಮಗೆ ಏನೇನು ಬೇಕಪ್ಪ ಮನೇನ ಅಲಂಕಾರ ಮಾಡೋಕೆ ಹೂವು ಬೇಕು ತರಕಾರಿಗಳು ಬಂದು ಜನರಿಗೆ ಅಡುಗೆ ಮಾಡೋಕೆ ವಿಶೇಷ ಏನಪ್ಪ ಅಂತಂದರೆ ಊಟ ಊಟ ಎಷ್ಟು ಯಾವ ಯಾವ ಥರ ಮಾಡ್ಸಿರ್ತಾರೆ ಅವಕ್ಕೆಲ್ಲ ತರ್ಕಾರಿಗಳು ಬೇಕು ನೆಕ್ಸ್ಟು ಇವೆಲ್ಲ ಬೇಕು ಅಲ್ವಾ ನೆಕ್ಸ್ಟು ಹೂವುಗಳು ನಮ್ಮ ನಾವೇ ವೆರ ವೆರೈಟಿ ಅಂದರೆ ವಿಧ ವಿಧ ವಿಧ ವಿಧವಾದ ಹೂವುಗಳ್ನ ಹಾಕಿದ್ರೆ ಏನಾಗಿರುತ್ತೆ ವಿಧ ವಿಧವಾದ ಹೂವುಗಳ್ನ ಹಾಕ್ದಾಗ ನಾವೇ ಕಿತ್ತು ಅದನ್ನು ಪೋಣಿಸಿ ಹಾರ ರೀತಿ ಮಾಡಿ ಅದನ್ನು ಮನೆಗೆ ಅಂದರೆ ಮೇ ಅಂದರೆ ಸುತ್ತ ಅಂದರೆ ಮನೆ ಮನೆಗೆಲ್ಲ ಮನೆ ಒಳಗಡೆ ಮನೆ ಹೊರಗಡೆ ಎಲ್ಲ ಕಡೆಯೂ ಹೂವನ್ನು ಹಾರವಾಗಿ ಕಟ್ಟಿ ಅಂದರೆ ನಾವೇ ಬೆಳೆದಿರುತ್ತೀವಿ ಅಲ್ವಾ ಅದನ್ನು ಅದನ್ನು ಹಾರ ಮಾಡಿ ಹಾಕಿದ್ರೆ ಎಷ್ಟು ಅದರದ್ದು ದುಡ್ಡು ಅದರದ್ದು ದುಡ್ಡು ಉಳಿತಾಯ ಆಗುತ್ತದೆ ಮತ್ತು ತರಕಾರಿ ಈಗ ಯಾವ್ದಾದ್ರು ಫಂಕ್ಷನ್ ಆಗುತ್ತೆ ಅಂತಂದರೆ ಎಷ್ಟು ಜನ ಬರ್ತಾರೆ ಸ್ವಲ್ಪ ಜನ ಅಂತೂ ಊಟ ಹೇಗೆ ಮಾಡ್ಸಿರ್ತಾರಪ್ಪ ಇವರು ಸೂಪರಾಗಿ ಇರುತ್ತೆ ಬಿಡಪ್ಪ ಇವ್ರ ಮನೆ ಮನೇಯೂ ಚೆನ್ನಾಗಿದೆ ಇನ್ನು ಊಟ ಹೆಂಗಿರುತ್ತೆ ಅಂತಲೂ ಸಲ್ಪ ಜನ ಬರ್ತಾರೆ ಅದಕ್ಕೋಸ್ಕರ ನಾವು ಮನೇಲೆ ಗಿಡಗಳನ್ನು ಹಾಕಿದ್ರೆ ನಾವು ತರ್ಕಾರಿಗಳನ್ನು ಕಿತ್ಕೊಂಡು ಅಡುಗೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಆಗ ಅದರ ದುಡ್ಡೂ ಉಳಿತಾಯ ಆಗುತ್ತೆ ನೆಕ್ಸ್ಟು ಗಿಡಗಳು ಹಾಕೋದ್ರಿಂದ ನಮ್ಮ ಪರಿಸರ ಅಂದರೆ ನಾವು ಈಗ ಮನೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ವಾಹನಗಳು ಓಡಾಡುತ್ತೆ ಅಲ್ವಾ ಅವಾಗ ನಮಗೆ ಫ್ರೆಶ್ ಗಾಳಿ ಫ್ರೆಶ್ ಗಾಳಿ ವಾವ್ ಆಮೇಲೆ ಮನೆ ಮುಂದೆ ಗಿಡಗಳು ಮರಗಳು ಇದ್ದರೆ ಸಾಯಂಕಾಲ ಟೈಮು ಸಾಯಂಕಾಲ ಟೈಮು ಅಂದರೆ ಗಿಡಗಳೆಲ್ಲ ಇರಬೇಕು ಹೂವಿನ ಗಿಡ ಎಲ್ಲ ಗಿಡವೂ ಇದ್ದು ಹೊರಗಡೆ ಬಂದು ಕೂತ್ಕೊಂಡು ಮಳೆ ಬರ್ತಿರಬೇಕಾದ್ರೆ ಕಾಫಿ ಬಜ್ಜಿ ಬಿಸಿ ಬಿಸಿಯಾಗಿ ತಿಂದರೆ ಎಷ್ಟು ಸೂಪಾರಾಗಿ ಇರುತ್ತೆ ಅಲ್ವಾ ಅದಕ್ಕೆ ಮರ ಗಿಡಗಳು ಇರಬೇಕು ಮತ್ತೆ ರೋಡ್ ಸೈಡ್ ಮನೆ ಅಂತಂದರೆ ಮನೆ ಪಕ್ಕ ಬಸ್ಸು ಕಾರು ಓಡಾಡೋದರಿಂದ ಅಂದರೆ ಆ ಥರ ಎಲ್ಲ ನಾವು ಗಾಡಿಯ ವಿಷಕಾರಿಯಾದ ಗಾಳಿಯ ಕುಡಿಬಾರದು ಅಂದರೆ ಬಸ್ಸು ಲಾರಿ ಮತ್ತೆ ಬೈಕು ಈ ಥರದ್ದೆಲ್ಲ ಒಂಥರ ವಿಷಕಾರಿ ಗಾಳಿಗಳು ಬರುತ್ತವೆ ಆ ಥರ ಗಾಳಿಯೆಲ್ಲ ಕುಡಿಬಾರದು ಅದು ಮನುಷ್ಯನ ಜೀವನಕ್ಕೆ ಜೀವಕ್ಕೆ ಹಾನಿಕಾರಕ ಅದು ಏನು ಮಾಡುತ್ತೆ ಅಂತಂದರೆ ಮನೆ ಪಕ್ದಲ್ಲಿದಾಗ ಅದು ಗಾಳಿಗಳು ಬರೋದಕ್ಕೆ ಬಿಡೋಲ್ಲ ಅದಕ್ಕೆ ನಾವು ಪ್ರತಿಯೊಂದು ಮನೇಲೂ ಗಿಡಗಳನ್ನು ಹಾಕಬೇಕು ಎಲ್ಲ ರೀತಿಯ ಗಿಡಗಳನ್ನು ಅಂದರೆ ಯಾವುದಾದರೂ ಮರ ಇರಲೇಬೇಕು ಮರಗಳಾದರೂ ಇರಬೇಕು ಅಟ್ಲೀಸ್ಟು ಒಂದು ಮರ ಆದರೂ ಇರಬೇಕು ಆಗ ಅದೇನು ಮಾಡುತ್ತೆ ಆ ವಿಷಕಾರಿ ಗಾಳಿ ಅಂದರೆ ಹೊಗೆ ಆ ಪೆಟ್ರೋಲೆಲ್ಲಾ ಇದಾಗಿರೋವಂಥ ಹೊಗೆಯನ್ನು ಅದೇನು ಮಾಡುತ್ತೆ ಇದು ಮಾಡುತ್ತೆ ವಿಷವೆಲ್ಲ ತೆಗ್ದು ನ್ಯಾಚುರಲ್ ಗಾಳಿಯನ್ನು ಅದು ಅಂದರೆ ಆ ವಿಷಕಾರಿಯನ್ನು ಗಾಳಿಯು ಹೋಗಿಸಿ ನಮಗೆ ಫ್ರೆಶ್ ಗಾಳಿಯನ್ನು ಕೊಡುತ್ತದೆ ಆಮೇಲೆ ಇಷ್ಟು ಚಂದ ಆಮೇಲೆ ನಾವು ಸಾಯಂಕಾಲ ಟೈಮು ಪಾರ್ಕಿಗೆಲ್ಲ ಹೋಗ್ತಾ ಇರ್ತೀವಿ ಅಲ್ಲಿ ಗಿಡ ಮರಗಳನ್ನೆಲ್ಲ ನೋಡ್ತೀವಿ ವಾವ್ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೇ ಥರ ನಾವು ಮನೇಲೂ ಮಾಡ್ಕೊಬೌದು ಗಾರ್ಡನಿಂಗಾಗಿ ಗಾರ್ ಗಾರ್ಡನ್ ರೀತಿ ಮಾಡ್ಕೊಬೌದು ನಾವು ಗೊತ್ತಾದರೆ ಈಗ ಪಾರ್ಕಿಗೆಲ್ಲ ಹೋಗೊ ಬದಲು ಈಗ ಪಾರ್ಕಿಗೆ ಏನಕ್ಕಪ್ಪ ಹೋಗ್ತೀವಿ ನಾವು ಮರ ಗಿಡಗಳನ್ನು ನೋಡೋಕ್ಕೆ ಆಮೇಲೆ ಮರ ಗಿಡಗಳಿದ್ದಾಗ ನಮಗೆ ಅದು ತುಂಬ ಫೀಲಿಂಗು ತಂಪು ಆಮೇಲೆ ಕೂಲ್ನೆಸ್ಸು ಆಮೇಲೆ ಸೈಲೆಂಟ್ ಫೀಲಿಂಗು ಈ ಥರ ಎಲ್ಲ ಕೊಡ್ತಾ ಇರುತ್ತೆ ಅದ್ರ ಬದಲು ನಾವು ಮನೇಲೆ ಈ ಥರ ಗಿಡ ಮರಗಳನ್ನು ಹಾಕ್ಕೊಳೋದ್ರಿಂದ ನಮ್ಗೆ ಮನೇಲೆ ಅಂದರೆ ಮನೇಲೆ ಇರುವಂತಹ ಗಾರ್ಡನ್ನಿಗೆ ಓಡಾಡ್ಬೌದು ಏನಾದ್ರು ತಿಂತಲೂ ಓಡಾಡ್ಬೌದು ಅವಾಗ ಹಣ್ಣುಗಳು ಇರ್ತ ಹಣ್ಣುಗಳನ್ನು ಕಿತ್ಕೊಂಡು ಓಡಾಡ್ಬೌದು ಕಿತ್ಕೊಂಡು ತಿನ್ಕೊಂಡು ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಮನೆ ಮುಂದುಗಡೆ ಮನೆಯಲ್ಲಿ ಪಾರ್ಕ್ ಇದ್ದರೆ ಅಲ್ವಾ ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೋಂದು ಹೇಳ್ಬೌದು ಹೂವು ಹಣ್ಣು ಅಥವಾ ತರಕಾರಿಯ ಬಗ್ಗೆ ಮಸ್ತ್ ಮಾತಾಡ್ಬೌದು